ನಾನು ಖೋಖೋ ಪ್ಲೇಯರು ನನಗೆ ಖೋಖೋ ಅಂದರೆ ತುಂಬ ಇಷ್ಟ ಖೋಖೋ ಆಡುವಾಗ ನಾನು ಫಸ್ಟ್ ಸ್ಟ್ಯಾಂಡಡಿಂದಲೇ ಸ್ಟಾರ್ಟ್ ಮಾಡಿದ್ದು ಖೋಖೋ ಆಡಲಿಕ್ಕೆ ಸ್ಕೂಲಲ್ಲಿ ಎಲ್ಲ ತುಂಬ ರೇಗಿಸ್ತಿದ್ರು ನನ್ನನ್ನ ಖೋಖೋ ಆಡ್ತೀಯಾ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಖೋಖೋ ಅಂದರೆ ನಂಗೆ ಸಖತ್ತು ಇಷ್ಟ ನಾನು ಖೋಖೋದಲ್ಲಿ ಫಸ್ಟ್ ಸ್ಟ್ಯಾಂಡರ್ಲಿರುವಾಗ ಜಾಸ್ತಿ ಓಡಿ ಏಟಾಗಿಬಿಟ್ಟಿತ್ತು ನನಗೆ ಆವಾಗ ಸರ್ಗಳೆಲ್ಲ ನನ್ನನ್ನ ನೀನು ಆಡಬೇಡ ಸುಮ್ಮನೆ ಇರು ಇವಾಗ ಬೇಡ ನೆಕ್ಸ್ಟ್ ಆಡುವಂತೆ ಅಂತ ಇಲ್ಲ ಅಂದ್ರೂ ನಾನು ಆಟ ಆಡ್ತಿದ್ದೆ ಆಮೇಲೆ ಒನ್ ಇಯರ್ ಗ್ಯಾಪ್ ಆಯಿತು ನನಗೆ ಖೋಖೋ ಆಟದಿಂದ ಆದರೆ ನಂಗೆ ತುಂಬ ಬೇಜಾರು ಆಗಿತ್ತು ಆಟ ಆಡಕ್ಕೆ ಆಗ್ತಿಲ್ಲ ಅಂತ ಹೇಳಿಬಿಟ್ಟು ಮತ್ತು ಖೋಖೋ ಅನ್ ಖೋಖೋದಲ್ಲಿ ಸೆಕೆಂಡ್ ಸ್ಟ್ಯಾಂಡಡಿಗೆ ಬಂದಾಗಲೂ ನನಗೆ ಆಟ ಆಡ್ಲಿಕ್ಕೆ ಆಗಲಿಲ್ಲ ಯಾಕಂತ ಅಂದರೆ ಮನೆಲಿ ಬಿಡಲಿಲ್ಲ ನಂಗೆ ಆಟ ಆಡಲಿಕ್ಕೆ ಆಮೇಲೆ ನೆಕ್ಸ್ಟು ನಾನು ತರ್ಡ್ ಸ್ಟ್ಯಾಂಡಡಲ್ಲಿ ಹಾಗೆ ಮಾಮೂಲಿ ಸ್ಕೂಲಲ್ಲಿ ಫಂಕ್ಷನ್ ಇರುವಾಗ ಆಟ ಆಡಿಸ್ತಿದ್ರು ಅದಕ್ಕೆ ಏನಾದರೂ ಒಂದು ಪ್ರೈಝ್ ಕೊಡ್ತಿದ್ದರು ತುಂಬ ಇಂಟ್ರಸ್ಟಲ್ಲಿ ಆಟ ಆಡ್ತಿದ್ದೆ ನಾನು ಖೋಖೋನ ಖೋಖೋದಲ್ಲಿ ಏಳು ಜನ ಇರುವಾಗ ಒಂದು ಸರ್ತಿ ನನಗೆ ಬಿದ್ದುಬಿಟ್ಟು ತುಂಬ ಏಟಾಗಿತ್ತು ಕಾಲೆಲ್ಲ ಅವಾಗ ಹೇಗೆ ಅಂತ ಅಂದರೆ ತುಂಬ ನನ್ನ ಫ್ರೆಂಡ್ಸ್ ಎಲ್ಲ ನೀನು ಆಡೋದೇ ಬಿಟ್ಟುಬಿಡು ಖೋಖೋನ ಖೋಖೋ ಬೇಡ ನಿನಗೆ ಅಂತೆಲ್ಲ ಹೇಳ್ತಿದ್ದರು ಆದರೂ ನಾನು ಖೋಖೋ ಆಡ್ತಲೇ ಇದ್ದೆ ನಾನು ಖೋಖೋದಲ್ಲಿ ನನಗೆ ಫಸ್ಟು ಹೋಬಳಿ ಲೆವೆಲಲ್ಲಿ ಪ್ಲೇಯರ್ ಸೆಲೆಕ್ಟ್ ಆದೆ ಆಮೇಲೆ ನಾನು ತಾಲ್ಲೂಕು ಲೆವೆಲ್ಗೆ ಹೋದೆ ಡಿಸ್ಟಿಕ್ ಲೆವೆಲಿಗೆ ಹೋದೆ ಡಿಸ್ಟಿಕಿಗೆ ಹೋದಾಗ ತುಂಬ ಬೇರೆ ಸ್ಕೂಲವರೆಲ್ಲ ಬಂದುಬಿಟ್ಟು ನಮ್ಮನ್ನು ರೇಗಿಸ್ತಾ ಇದ್ರು ಖೋಖೋ ನಿಮ್ಗೆ ಆಡಕ್ಕೆ ಬರಲ್ಲ ಹಾಗೆ ಹೀಗೆ ಅಂತ ಹೇಳಿಬಿಟ್ಟು ಆದರೂ ನಾವು ತುಂಬ ಆಟ ಆಡ್ತಿದ್ವಿ ಆಟ ಆಡಿಬಿಟ್ಟು ಡಿಸ್ಟಿಕಲ್ಲೂ ಗೆದ್ಕೊಂಡು ಬಂದೆ ಆಮೇಲೆ ನಮ್ಗೆ ಆಟ ಆಡುವಾಗ ಒಂದು ಸರ್ತಿ ಏನಾಗಿತ್ತು ಅಂತ ಅಂದರೆ ಫ್ರೆಂಡ್ಸ್ ಎಲ್ಲ ಫ್ರೆಂಡಿಗೊಬ್ಬಳಿಗೆ ತಲೆಗೆ ಏಟಾಗಿಬಿಟ್ಟಿತ್ತು ಅಲ್ಲಿ ಬೇರೆ ಸ್ಕೂಲವ್ರು ಬಂದು ಖೋಖೋ ಆಡುವಾಗ ಸರಿಯಾಗಿ ಹೊಡ್ದು ಏಟಾಗಿಬಿಟ್ಟಿತ್ತು ಅವಾಗೆಲ್ಲ ನಮ್ಮನ್ನು ಅವ್ರ ಸ್ಕೂಲವ್ರನ್ನೆಲ್ಲ ಡಿಬಾರ್ ಮಾಡಿಸಿದ್ದು ಖೋಖೋದ ಖೋಖೋಯಿಂದಾಗಿ ನನ್ನದು ಎಜುಕೇಷನ್ ಎಲ್ಲ ಸ್ಟಾಪ್ ಆಗ್ತಿತ್ತು ಅದಕ್ಕೆ ನಾನು ಖೋಖೋ ಆಡೋದ್ನೆ ಬಿಟ್ಟುಬಿಟ್ಟೆ ಇವಾಗಲೂ ತುಂಬ ಇಷ್ಟ ನನಿಗೆ ಖೋಖೋ ಅಂತಂದರೆ ಇವಾಗೆಲ್ಲ ಮಕ್ಕಳೆಲ್ಲ ಆಟ ಆಡ್ತಿರ್ಬೇಕಾದರೆ ನನಿಗೆ ಖೋಖೋ ನೋಡಿದ್ರೆ ತುಂಬ ಖುಷಿ ಅನ್ಸುತ್ತೆ ಯಾಕಂತಂದರೆ ನಾನೂ ಆಟಾಡಬೇಕಲ್ಲ ನಾನೂ ಆಟಾಡ್ಬೋದಿತ್ತು ನಾನೂ ಏನಾದರೂ ಒಂದು ಮಾಡ್ಬೋದಿತ್ತು ಅಂತ ಆದರೆ ಇವಾಗ ಆಗಲ್ಲ ಇವಾಗೇನಾದರೂ ಆಟ ಆಡ್ಲಿಕ್ಕೆ ಹೋದ್ರೆ ನೀನೇನು ಚಿಕ್ಕ ಹುಡುಗಿನಾ ಅಂತ ಕೇಳ್ತಾರೆ ಹಾಗೆಲ್ಲ ಮಾಡಕ್ಕಾಗಲ್ಲ ಅಲ್ಲವಾ ಅದಕ್ಕೆ ಖೋಖೋ ಆಡೋದ್ನೆ ನಿಲ್ಲಿಸ್ಬಿಟ್ಟೆ ಖೋಖೋದಲ್ಲಿ ಸ್ಕೂಲಲ್ಲೇ ಕಾಲೇಜಲ್ಲೆಲ್ಲ ಇರುವಾಗ ಖೋಖೋ ಆಡೋದಕ್ಕೆ ಪ್ಲೇಯರ್ ಸೆಲೆಕ್ಟ್ ಆಗಿದ್ದರು ಒಂದು ಸರ್ತಿ ಆಮೇಲೆ ಅದು ಬಿಟ್ಟುಬಿಟ್ಟೆ ನಾವು ಯಾಕಂತಂದರೆ ಕಾಲೇಜಿಂದ ಖೋಖೋ ಆಡಲಿಕ್ಕೆ ಕರ್ಕೊಂಡೇ ಹೋಗಲಿಲ್ಲ ನಮ್ಮನ್ನು ಮತ್ತೆ ಖೋಖೋದಲ್ಲಿ ಖೋಖೋ ಆಡುವಾಗ ತುಂಬ ಖುಷಿ ಅನಿಸ್ತಿತ್ತು ಫ್ರೆಂಡ್ಸೆಲ್ಲ ಹೊರಗೆಲ್ಲ ಹೋಗ್ತಿದ್ವಿ ಏನಾದರೂ ಸ್ಕೂಲ್ ಫಂಕ್ಷನ್ ಇರುವಾಗ ಖೋಖೋ ಟೀಮ್ ಬಂತು ಅಂತ ಹೇಳೋರು ನಮ್ಮ ನಾನೇ ಇದಾಗಿದ್ದೆ ಪ್ಲೇಯರ್ ಫಸ್ಟು ಕ್ಯಾಪ್ಟನ್ ಆಗಿದ್ದೆ ನಾನೇ ಖೋಖೋದಲ್ಲಿ ಆವಾಗೆಲ್ಲ ಖುಷಿ ಅನಿಸ್ತಿತ್ತು ಇವಾಗೆಲ್ಲ ಒಂಥರ ಅನಿಸುತ್ತೆ ಖೋಖೋ ಆಡಲಿಕ್ಕೆ ಯಾಕಂತಂದರೆ ದೊಡ್ಡೋರಾಗಿದ್ದೀವಲ್ಲ ಹಾಗಾಗಿ ಖೋಖೋ ಆಡಲಿಕಾಗಲ್ಲ ಸುಮ್ಮನೆ ಎಲ್ಲರಿಂದಾಗಿ ನಾವು ಆಟಾಡೋದು ಬಿಟ್ಟಂಗೆ ಆಯಿತು ಸ್ಕೂಲಲ್ಲೆಲ್ಲ ಇರುವಾಗ ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ಆಟ ಆಡ್ತಾರಲ್ಲವಾ ಅವ್ರು ಆಟ ಆಡೋದ್ ನೋಡಿದ್ರೆ ಒಂಥರ ಖುಷಿ ಅನ್ಸುತ್ತೆ ನಮಗೆ ನಮಗೂ ಹೋಗಿ ಆಟ ಆಡೋಣ ನಾವೂ ಇರೋಣ ಅಂತ ಅನ್ಸುತ್ತೆ ನನಗೆ ಈ ಸ್ಕೂಲ್ ಮಕ್ಕಳೆಲ್ಲ ಆಟ ಆಡುವಾಗ ನಾವು ಹೋಗ್ ಗೈಡ್ ಮಾಡೋಣ ಅವ್ರಿಗೆ ಅಂತ ಅನ್ಸುತ್ತೆ ಆದರೆ ಏನ್ಮಾಡೋದು ನಾವು ಹೋಗೋಕಾಗಲ್ಲ ಮನೆಲಿ ಬಿಡಲ್ಲ ನಮಗೆ ಖೋಖೋ ಆಡಲಿಕ್ಕೆ ಏನಾದರೂ ಒಂದು ಮಾಡಿಕೊಳ್ತೀವಿ ಅಂತ ಹೇಳ್ಬಿಟ್ಟು ತುಂಬ ಇನ್ಸಿಡೆನ್ಸ್ಗಳಾಗುತ್ತೆ ಖೋಖೋ ಆಡುವಾಗ ಆದರೆ ಆದರೂ ನಮ್ಗೆ ಖುಷಿ ಅಲ್ಲವಾ ಅದು ಏನಾದರೂ ಒಂದು ಮಕ್ಕಳಿಗೆ ಏನಾದರೂ ಒಂದು ಹೆಲ್ಪ್ ಆಗುತ್ತೆ ಅದರಿಂದ ತುಂಬ ಚೆನ್ನಾಗಿ ಆಟಾಡ್ಬೋದು ಅದು ಅದು ಬೀಳೋದು ಏಳೋದು ಒಬ್ರನೊಬ್ರು ರೇಗಿಸ್ಕೊಳ್ಳೋದು ಖುಷಿ ಆಗುತ್ತೆ ಓಡಾಡ್ಸೋದು ಒಬ್ರಿಗೊಬ್ರು ಓ ಬರೋದು ಹೋಗೋದು ಸ್ಕೂಲ್ಗೆ ಹೋಗೋದು ತುಂಬ ಚೆನ್ನಾಗಿರುತ್ತೆ ಸ್ಕೂಲಲ್ಲೇ ಇರುವಾಗ ತುಂಬ ಚೆನ್ನಾಗಿ ಖೋಖೋ ಆಡ್ತಿದ್ವಿ ಅದೂ ಯಾವ ಥರ ಅಂತ ಅಂದರೆ ಅದನ್ನು ಹೇಳೋಕ್ಕಾಗಲ್ಲ ಆ ಥರ ಆಟ ಆಡ್ತಿದ್ವಿ ಇವಾಗೆಲ್ಲ ಆಟ ಆಡಲಿಕ್ಕಾಗಲ್ಲ ನಮಗೆ ಬರೋದು ಇವಾಗ ನಮ್ಮ ಜೊತೆ ಯಾರು ಸೇರ್ಕೊಂಡು ಆಟ ಆಡ್ತಾರೆ ಅಲ್ಲವಾ ಖೋಖೋದಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಖೋಖೋ ಆಟ ಅದು ಹೇಗೆ ಅಂತಂದರೆ ಅದು ಹೇಳೋಕ್ಕಾಗಲ್ಲ ಆ ಥರ ಇರುತ್ತೆ ನಾವು ಮಕ್ಕಳಾಗಿರ್ಬೇಕು ಅನ್ಸುತ್ತೆ ಅವರೆಲ್ಲ ಆಟ ಆಡಬೇಕಾದ್ರೆ ನಮ್ಮಿಂದಾಗಿ ಇದೆಲ್ಲ ಆಯಿತಲ್ಲ ಅಂತ ಖೋಖೋ ಆಡಬೇಕಾದ್ರೆ ಖೋಖೋದಿಂದಾಗಿ ನನ್ನ ಎಜುಕೇಷನ್ ಸ್ಟಾಪ್ ಆಯಿತು ಆಗ್ತಿತ್ತು ತುಂಬ ಓದ್ತಿದ್ದೆ ನಾನು ಈಗ ಬರೀ ಆಟ ಆಟ ಆಟ ಅಂದ್ಕೊಂಡೇ ಎಜುಕೆನ್ಸನ್ ಎಜುಕೇಷನ್ ಮಾಡಕ್ಕೆ ಆಗ್ತಿರಲಿಲ್ಲ ಓದಕ್ಕೆ ಆಗ್ತಿರಲಿಲ್ಲ ಬರಿಯಕ್ಕೆ ಆಗ್ತಿರಲಿಲ್ಲ ಬರೀ ಆಟದ ಕಡೆ ಗಮನ ಕೊಡ್ತಿದ್ದೆ ಹಾಗಾಗಿ ಖೋಖೋ ಆಡೋದನ್ನ ಸ್ವಲ್ಪ ಕಡಿಮೆ ಮಾಡ್ಕೊಂಡ್ಬಂದೆ ಇವಾಗೆಲ್ಲ ಖೋಖೋ ಅಂದರೆ ತುಂಬ ಖುಷಿ ಆಗುತ್ತೆ ನೋಡೋಕ್ಕೆ ಅವ್ರ ಜೊತೆ ಆಟ ಆಡಕ್ಕೆ ಹೋಗಣ ಅಂತ ಅನ್ಸುತ್ತೆ ಆದರೆ ಹೋಗ್ಲಿಕ್ ಆಗಲ್ಲ ಮನೇಲಿ ಬಿಡಲ್ಲ ಹಾಗಾಗಿ ಖೋಖೋ ಬಗ್ಗೆ ಇನ್ನೂ ಏನು ಹೇಳ್ಬೇಕು ಅದು ಹೇಳಕ್ಕಾಗಲ್ಲ ಒಬ್ಬ ಪ್ಲೇಯರ್ ತುಂಬ ಕಷ್ಟಪಟ್ಟು ಆಟ ಆಡ್ತಾನೆ ಖೋಖೋದಲ್ಲಿ ಯಾರಿಗಾದ್ರು ಆ ದಿ ಏನಾದರೂ ಅಪಾಯ ಆದರೆ ತುಂಬ ಬೇಗ ಆ ಆಟಕ್ಕೆ ಏನೋ ಒಂಥರ ಬೇಸರ ಆಗುತ್ತೆ ಇನ್ನೂ ಮೂರು ಜನ ಎಕ್ಸ್ಟ್ರಾ ಪ್ಲೇಯರ್ಸನ್ನ ಕರಸ್ಕೊಂಡು ಈಗ ಖೋಖೋ ಆಟದಲ್ಲಿ ಏಳು ಜನ ಇರ್ತೀವಿ ತುಂಬ ಚೆನ್ನಾಗಿ ಆಟ ಆಡ್ತಿರ್ತೀವಿ ಅದ್ರಲ್ಲಿ ಒಬ್ರಿಗೆ ಏಟಾಯಿತು ಅಂದರೆ ಬೇರೆಯವರನ್ನ ಅವರು ಆಟ ಆಡ್ತಿರ್ತಾರೆ ಆದರೆ ಬೇರೆಯವ್ರನ್ನ ಕರ್ಕೊಳ್ಳೋದು ಅಂತಂದರೆ ತುಂಬ ಬೇಜಾರ್ ಅನ್ಸುತ್ತೆ ಒಂಥರ ಆಗುತ್ತೆ ನಮ್ಮ ಅವರು ಹೋದ್ರಲ ಇವ್ರು ಹೇಗೆ ಆಟ ಆಡ್ಬೋದು ಅಂತ ಹೇಳಿಬಿಟ್ಟು ಆದ್ರೂ ಏನೂ ಮಾಡೋಕ್ಕಾಗಲ್ಲ ಏ ಅಪಾಯ ಆಗ್ದಿಲ್ದಂಗೆ ಖೋಖೋ ಆಟ ಆಡಬೇಕು ಆಟ ಆಡುವಾಗ ಇನ್ಸಿಡೆನ್ಸ್ಗಳಾಗುತ್ತೆ ಅದಕ್ಕೆಲ್ಲ ಇದನ್ನು ಮಾಡ್ಕೊಂಡು ಇರೋಕ್ಕಾಗಲ್ಲ ಅಲ್ಲವಾ ನಾವೆಲ್ಲ ಸ್ ಖೋಖೋ ಆಟ ಆಡಬೇಕಾದ್ರೆ ತುಂಬ ಖುಷಿಯಾಗಿ ಆಡ್ತೀವಿ ಆದರೆ ಇನ್ನೇನು ಮಾಡೋದು ಆಡಲೇಬೇಕಲ್ವಾ ಈ ಖೋಖೋದಲ್ಲಿ ಸ್ಕೂಲ್ ಮಕ್ಕಳೆಲ್ಲ ಚೆನ್ನಾಗಿ ಆಡ್ತಾರೆ ಅದು ತುಂಬ ಖುಷಿ ಆಗುತ್ತೆ ನೋಡಿದ್ರೆ ನಾವೂ ಆಟ ಆಡ್ತಾ ಇದ್ವಲ್ಲ ಹೀಗೆಲ್ಲ ಮಾಡ್ತಾ ಇದ್ವಲ್ಲ ಅಂತ ಹೇಳ್ಬಿಟ್ಟು ಇವಾಗೆಲ್ಲ ಎಲ್ಲಿ ನಮಗೂ ಹೋಗಕ್ಕಾಗಲ್ಲ ನಾವೂ ಆಟ ಆಡ್ಲಿಕ್ಕೆ ಆಗಲ್ಲ ಸ್ಕೂಲ್ ಮಕ್ಕಳು ಜೊತೆ ಅವ್ರು ಏನಂತ ಅಂದರೆ ಏನೋ ಪಾ ಇವರೆಲ್ಲ ನಾವೆಲ್ಲ ಆಟ ಆಡೋಕ್ಕೋದರೆ ಏನಂತ ಹೇಳ್ತಾರೆ ಇವಾಗೆಲ್ಲ ಓ ಇವ್ರೇನು ಬಂದಿದ್ದಾರೆ ಆಟ ಆಡಲಿಕ್ಕೆ ಅಂತ ಆದರೆ ಏನು ಮಾಡೋದು ತುಂಬ ಚೆನ್ನಾಗಿ ಆಟ ಆಡೋದು ಅಂತ ಅಂದರೆ ಎಲ್ಲರ್ನೂ ಔಟ್ ಮಾಡೋದು ತುಂಬ ಟೇಕನ್ನ ತಗೊಳ್ಳೋದು ಯಾರ್ಗೂ ಇದಾಗ ಸುಸ್ತು ಮಾಡಿಕೊಳ್ದೆ ಆಟ ಆಡೋದು ನ್ಯಾಕಲ್ಲಿ ಆಟ ಆಡಬೇಕು ಇನ್ನು ಸುಮ್ಮನೆ ಅಡೋದಾದ್ರೆ ಸುಮ್ಮನೆ ಹೀಗೆ ಓಡಾಡಿಕೊಂಡು ಬೇಕಾಬಿಟ್ಟಿ ಆಟ ಆಡ್ಬೋದು ಯಾವ ಥರ ಅಂತ ಅಂದರೆ ಇವಾಗ ನಾವು ಯಾರನ್ನೂ ಔಟ್ ಮಾಡ್ದಿಲ್ದಂಗೆ ಫೇಲ್ ಆಗು ಒಂದು ಬುದ್ಧಿ ಉಪಯೋಗ್ಸಿ ಆಡ್ಬೇಕು ಆ ಆಟನ ತುಂಬ ಖುಷಿ ಅನಿಸುತ್ತೆ ಆಟದಲ್ಲಿ ಅದು ಬುದ್ಧಿ ಓಡಿಸ್ಲಿಲ್ಲ ಅಂತಂದರೆ ನಾವೇ ಸೋತು ಬಿಡ್ತೀವಿ ಖೋಖೋ ಯ ಕೊ ಕೊಡುವಾಗ ತುಂಬ ಎಚ್ಚರ್ಕೆಯಿಂದ ಕೊಡಬೇಕು ಎದುರಾಳಿ ಹೆಂಗೆ ಬರ್ತಾನೆ ಯಾವ ಥರ ಓಡ್ತಿದ್ದಾನೆ ಯಾವ ಕಡೆ ಓಡ್ತಿದ್ದಾನೆ ಹೇಗೆ ಇದನ್ನು ಮಾಡಿಕೊಳ್ತಾನೆ ಅಂತ ಹೇಳ್ಬಿಟ್ಟು ಕೊ ಕೊಡಬೇಕು ಕೊ ಕೊಟ್ಟಿದ್ದ ತಕ್ಷ್ ಯಾರು ಬಂದು ಯಾವಾಗಲೂ ಸ್ಟಡಿ ಆಗಿರಬೇಕು ಕೊ ಕೊಡುವಾಗ ಯಾರಾದರೂ ಬಂದು ನಮಗೆ ಕೊ ಕೊಡ್ತಾರೆ ಅಂತ ಅಂದರೆ ಯಾವ ಥರ ಓಡಿಸ್ಬೇಕು ಯಾರನ್ನ ಹೇಗೆ ಹೊಡಿಬೇಕು ಅನ್ನೋದನ್ನೂ ನೀಟಾಗಿ ಕಲ್ತುಕೊಂಡಿರ್ಬೇಕು ನಾವು ಖೋಖೋ ಆಡುವಾಗ ಚೆನ್ನಾಗಿ ಟ್ರೈನ್ಅಪ್ ಮಾಡಬೇಕು ಅವ್ರಿಗೆ ಯಾವ ಥರ ಅಂತಂದರೆ ಖೋಖೋದಲ್ಲಿ ತುಂಬ ಚೆನ್ನಾಗಿ ಟ್ರೈನ್ಅಪ್ ಮಾಡಬೇಕು ಹೀಗಿರೂ ಚೆನ್ನಾಗಿ ಆಟ ಆಡಬೇಕು ಖೋಖೋನ ಖೋ ಖೋಖೋ ಏನು ಜಾಸ್ತಿ ಏನೂ ರಿಸ್ಕ್ ಆಟ ಅಲ್ಲ ಅದು ನಾವು ಏನ್ ಕಲ್ತ್ರು ಆಟ ಕಲ್ತರೆ ತುಂಬ ಈಝಿ ಇರುತ್ತೆ ಅದು ಓಡಾಡೋದು ಮಾಡೋದು ಎಲ್ಲ ತುಂಬ ಈಝಿಯಾಗಿರುತ್ತೆ ಖೋಖೋ ಖೋಖೋ ತುಂಬ ಚೆನ್ನಾಗಿರೋ ಆಟ ಅದು ಅದಕ್ಕೆ ಯಾವ ಥರ ಅಂತ ಅಂದರೆ ನಮಗೆ ಗೈಡ್ ಹೇಗೆ ಹೇಳಿಕೊಡ್ತಾರೆ ಅದನ್ನು ಕಲ್ತ್ಕೊಬೇಕು ನೀಟಾಗಿ ಒಬ್ಬರು ಓಡೋದು ಮಾಡೋದು ಅವ್ರನ್ನ ಹಿಡಿಯೋದು ಕೊ ಕೊಟ್ಟಾಗ ಯಾವ ಥರ ಓಡಬೇಕು ಮತ್ತು ಆ ಕಡೆಯಿನ್ ಆಪೊಸಿಟ್ ಟೀಮನ್ನು ಖೋ ಆಟ ನಮ್ಮ ಮುಂದ್ ಔಟ್ ಮಾಡ್ತಾ ಇರಬೇಕಾದ್ರೆ ಯಾವ ಥರ ಓಡಬೇಕು ಯಾವ ಸೈಡ್ ಹೋಗ್ಬೇಕ್ ಯಾವ ಸೈಡ್ ಹೋದರೆ ಯಾವ ಥರ ಆಟ ಆಡ್ಬೋದು ಅಂತ ಹೇಳ್ಬಿಟ್ಟು ಕಲ್ತುಕೊಂಡಿರ್ಬೇಕು ಅದರಲ್ಲಿ

ಖೋಖೋ ಆಟ ಅಂ ಯಾವ ಥರ ಕಲ್ತ್ಕೊಬೇಕು ಅಂತ ಅಂದರೆ ಯಾರನ್ನೂ ಔಟ್ ಮಾಡ್ಬಾರ್ ಔಟ್ ಆಗ್ದೆ ಇರೋ ಥರ ಆಟ ಆಡಬೇಕು ನಾವು ಓಡುವಾಗ ಮೂರು ಜನ ಇರ್ತಾರೆ ಅವ್ರು ಎರಡು ಜನ ಔಟ್ ಆದರೂ ಸಾ ನಾನು ನನ್ನ ಟೀಮನ್ನ ಗೆಲ್ಲಿಸ್ತೀನಿ ಅನ್ನೋ ಥರ ಓಡಬೇಕು ಚೆನ್ನಾಗಿ ಆಟ ಆಡಬೇಕು ಚೆನ್ನಾಗಿ ಕಲ್ತ್ಕೊಬೇಕು ಅದನ್ನು ಅದು ನಮಗೆ ಹೇಳಿಕೊಡ್ತಿರೋ ಟೀಚರ್ಗಳು ಅವ್ರು ಎಷ್ಟ್ ಚೆನ್ನಾಗಿ ಹೇಳಿಕೊಡ್ತಾರೆ ನಾವೂ ಅದನ್ನು ಅದೇ ಥರ ಕಲ್ತ್ಕೊಬೇಕು ಮತ್ತು ಆಟದಲ್ಲಿ ತುಂಬ ಚೆನ್ನಾಗಿರುತ್ತೆ ಆಟ ಆಟ ಯಾವ ಥರ ಅಂತ ಅಂದರೆ ಇಷ್ಟಪಟ್ಟು ಆಡಬೇಕು ಯಾವುದೇ ಆಟನೂ ಕಷ್ಟಪಟ್ಟು ಆಟ ಆಡಬಾರ್ದು ಇಷ್ಟಪಟ್ಟು ಆಟ ಆಡಿದ್ರೆ ಯಾವುದೇ ಇದಾದ್ರೂ ತುಂಬ ಚೆನ್ನಾಗಿರುತ್ತೆ ಖೋಖೋ ಆಡುವಾಗ ಯಾವಾಗ್ಲೂ ತುಂಬ ನೀಟಾಗಿರಬೇಕು ಆ ಓಡಿ ಓಡಿ ಓಡುವಾಗ ತುಂಬ ನೀಟಾಗಿ ಓಡಬೇಕು ಅವ್ರು ಯಾರೂ ಹಿಡಿಯದೇ ಇಲ್ಲದೆ ಇರೋಗೆ ಸುಸ್ತು ಮಾಡ್ಕೊಬಾರ್ದು ಯಾವತ್ತೂ ಓಟ ಆಟ ಆಡುವಾಗ ತುಂಬ ಚೆನ್ನಾಗಿರುತ್ತೆ ಆಟ ಆಡೋದು ಮತ್ತು ಆಟದಲ್ಲಿ ಹೇಗೆ ಅಂತ ಅಂದರೆ ಇವಾಗ ನಾವು ಹೋಗ್ತಿವಿ ಆಟ ಆಡ್ತೀವಿ ಗೆದ್ಕೊಂಡ್ಬಂದ್ವಿ ಅಂತ ಅಂದ್ರೂ ಬೇರೆಯವ್ರಿಗೆ ಅದು ಖುಷಿ ಅನಿಸ್ಬೇಕು ಆ ಥರ ಆಟ ಆಡಬೇಕು ಖೋಖೋನ ಖೋಖೋದಲ್ಲಿ ಹನ್ನೊಂದು ಜನ ಪ್ಲೇಯರ್ಸು ಮೂರು ಜನ ಆ ಕಡೆ ಇರ್ತಾರೆ ಏಳು ಜನ ಆಟ ಆಡಕ್ಕೆ ಇರ್ತೀವಿ ಏಳು ಜನದಲ್ಲಿ ನಾವು ಯಾವ ಥರ ಓಡ್ತೀವಿ ಯಾವ ಥರ ಹಿಡಿತಿವಿ ಕೊ ಕೊಟ್ಟಾಗ ಎಷ್ಟು ಇ ಸ್ಟಡಿಯಾಗಿರ್ತೀವಿ ಯಾವಾಗ ಹೇಗಿರಬೇಕು ಪೊಜಿಷನಲ್ಲಿ ಇರ್ತೀವಿ ಅನ್ನುದನ್ನ ಕಲ್ತ್ಕೊಬೇಕು ಆಟ ಆಡುವಾಗ ತುಂಬ ಚೆನ್ನಾಗಿರುತ್ತೆ ಖೋಖೋ ಆಟ ನಾವೆಲ್ಲ ಸ್ಕೂಲಲೆಲ್ಲ ತುಂಬ ಚೆನ್ನಾಗಿ ಆಟ ಆಡ್ತಿದ್ವಿ ನಮಗೆ ಡಿಸ್ಟಿಕಲ್ಲಿ ನಾನು ಡಿಸ್ಟಿಕ್ ಪ್ಲೇಯರೆಲ್ಲ ಆಗಿದ್ದೆ ತುಂಬ ಚೆನ್ನಾಗಿತ್ತು ಆಟ ಆಡುವಾಗ ಇವಾಗೆಲ್ಲ ಯಾರೂ ಆಟ ಆಡಲ್ಲ ಅಷ್ಟೊಂದು ಚೆನ್ನಾಗಿ ಇವಾಗೆಲ್ಲ ಸ್ಕೂಲ್ಗಳಲ್ಲಿ ಹೇಳಿಕೊಡಲ್ಲ ಜಾಸ್